ಈ ಒಂದು ಛಾಯಾಚಿತ್ರದ ಮೂಲಕ ಭಾರತವನ್ನು ತೋರಿಸುವ ಅವಕಾಶ ನನಗೆ ದೊರತರೆ ನಾನು ನನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಆ ಪ್ರದೇಶದಲ್ಲಿರುವಂತಹ ಒಂದು ಹೆಸರುವಾಸಿಯಾದಂತಹ ಒಂದು ಹೆಸರುವಾಸಿ ಆಗದಂತಹ ಆಗದಂತಹ ಒಂದು ಪ್ರದೇಶದಲ್ಲಿ ಒಂದು ಅದ್ಭುತವನ್ನೋದು ಇದನ್ನು ಅದ್ಭುತ ಅನ್ನೋದು ಹುಡುಕಿ ಅದನ್ನು ಗುರುತಿಸಿ ಅದನ್ನು ಫೋಟೋ ಮೂಲಕ ಸೆರೆಹಿಡಿದು ಕ್ಯಾಮ್ರಾದಲ್ಲಿ ಸೆರೆಹಿಡಿದು ನಾನು ಭಾರತಕ್ಕೆ ತೋರಿಸುವೆ ಭಾರತಕ್ಕೆ ತೋರಿಸುವೆ ಯಾಕಂದ್ರೆ ನನ್ನ ಪ್ರದೇಶದ ಸುತ್ತಮುತ್ತಲು ಇರೋದನ್ನು ಒಂದು ಅದ್ಭುತವನ್ನು ಇಡೀ ನನ್ನ ದೇಶಕ್ಕೆ ತೋರಿಸುವ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ನಾನು ಹೆಮ್ಮೆಪಟ್ಟು ಅದನ್ನು ತೋರ್ಸೋದಕ್ಕೆ ಇಷ್ಟಪಡ್ತೀನಿ